ಉಡುಪಿ ಜಿಲ್ಲೆಯ ಮುಖ್ಯ ಕೃಷಿ ಯಾವ್ದು ಅಂತೇಳಿದರೆ ನಾನು ಮುಖ್ಯವಾಗಿ ಮಲ್ಲಿಗೆ ಕೃಷಿ ಶಂಕರಪುರದಲ್ಲಿ ಮಲ್ಲಿಗೆ ಕೃಷಿ ಮುಖ್ಯ ಒಂದು ಕೃಷಿಯಾಗಿದೆ ಅದೇ ರೀತಿ ಇದು ಅನಾನಸು ಕೂಡ ಹಾಗೆಯೇ ಅನಾನಸು ಬೆಳೆಸ್ತಾರೆ ಮತ್ತು ಜಾನುವಾರುಗಳು ಯಾವ ಎಲ್ಲಿ ಇದು ಅಂತೇಳಿ ನಂಗೆ ಗೊತ್ತಿಲ್ಲ ಇವು ಜಾನುವಾರುಗಳು ಸಾಮಾನ್ಯವಾಗಿ ಈ ಮಠಗಳಲ್ಲಿ ಮತ್ತು ಕೆಲವೊಂದು ಗೋಶಾಲೆಗಳನ್ನೆಲ್ಲ ನಿರ್ಮಿಸಿದ್ದಾರೆ ಗೋಶಾಲೆಗಳನ್ನೆಲ್ಲ ಇದು ಮಾಡಿ ಅಲ್ಲಿ ಇದು ಜಾನುವಾರುಗಳನ್ನು ನೋಡ್ತಾ ಇದ್ದಾರೆ ಅಡಿಕೆ ಕೃಷಿ ಕೂಡ ಹಾಗೆಯೇ ಈ ಸಾಮಾನ್ಯವಾಗಿ ಅಡಿಕೆ ಕೃಷಿ ಈ ಹೆಬ್ರಿ ಆ ಕಡೆಯಲ್ಲೆಲ್ಲ ಅಡಿಕೆ ಕೃಷಿಗಳು ಸಾಮಾನ್ಯವಾಗಿ ಜಾಸ್ತಿಯಲ್ಲಿ ಉಂಟು ಬೇರೆ ಯಾವ ಇದಂತ ನಾವೆಲ್ಲ ಸಾಮಾನ್ಯವಾಗಿ ಅಕ್ಕಿ ಅದು ಭತ್ತ ಬೆಳೆಯುದು ಇದನ್ನೆಲ್ಲ ನೋಡ್ತೇವೆ ಮತ್ತು ಹೆಚ್ಚಿನ ಬಗ್ಗೆ ಅದರ ಪರಿಚಯ ಇಲ್ಲ